ಅಲೋ ಅಲೋ ಹೇಳ್ರಿ ಹ್ಞೂ ಹಾಂ ಹೇಳ್ರಿ ಹಾಂ ಹೌದು ರೀ ನೀವು ಆವಾಗ ಹೇಳ್ಬೇಕು ಇಲ್ರಿ ಹಾಂ ಈಗ ಸಡನ್ಲಿ ಹೇಳಿದ್ರ ಹೆಂಗೆ ರೀ ನೀವ ನೀವು ನನಗೆ ನಮಗೆ ಗೊತ್ತೆ ಇಲ್ಲಲ್ಲ ರೀ ಅಲ್ರಿ ಈಗ ಹತ್ತು ತಿಂಗ್ಳು ಪ್ರಜೋಟ್ ಐತಿ ಇದು ಹತ್ತು ತಿಂಗ್ಳು ಪ್ರಜೋಟ್ ಐತಿ ಮತ್ತು ಈಗ ಏಕ್ದಮ್ ನೀವು ಒಂದು ಇವತ್ತು ಮುಗಸ್ಬೇಕಂದ್ರೆ ಹೆಂಗೆ ರೀ ಆಯ್ತು ತಗೋ ರೀ ಈಗ ಮತ್ತೆ ದೌಡ್ ಹೇಳಿ ಚಲೋ ಆತ್ರಿ ನೀವು ಇನ್ನೊಂದು ಹತ್ತು ಮಂದಿನೊ ಆದ್ರೆ ನಾವು ತಗೋತೀವೊ ತಗೊಂದ ಮುಗಿಸಿ ಅಲ್ಲಿ ಮತ್ತು ನೀವು ಒಂದು ಸೊಲ್ಪ ದೌಡ್ ಹೇಳಿದ್ರೆ ಚಲೋ ಆಗ್ತಿತ್ತು ರೀ ಈಗ ಹೇಳಿದ್ರಲ್ಲ ನೀವೂನು ಹಾಂ ಈ ಮತ್ತು ಈಗ ನೋಡ್ರಿ ಗಾಡಿ ಮಾಡ್ಕೊಂಡು ಹೋಗೇತ್ ನಾವೇನ ಇನ್ನು ಹತ್ತು ಮಂದಿನ ಹೋಗಿ ಎಲ್ಲೆರೆ ಹುಡ್ಕ್ಯಾಡಿಕೊಮ್ ತಗೋನ್ ಬರ್ಬೇಕು ರೀ ರೋಡ್ಕ್ಯ ಅದನ್ನ ಕೆಲ್ಸ ಮಾಡ್ಕೋಬೇಕು ಆಗ್ತೈತೆ ನೋಡ್ರಿ ನೀವು ಒಂದು ಅದರು ಮು ಸೊಲ್ಪ ಮುಂಚೆ ಹೇಳಿದ್ರೆ ಚಲೋ ಅದನ್ನ ಹತ್ತು ತಿಂಗ್ಳು ನಂತರ ನಮ್ಗೆ ಗೊತ್ತೆ ಇದ್ದರಿಕಿಲ್ಲ ಎರಡು ತಿಂಗ್ಳಿದು ಐತಿ ಬಿಡೊ ಒಂದು ಸೊಲ್ಪ ಸಾವಕಾಶ ಮಾಡಕ್ಕೆ ಬರ್ತೈತೆ ಅದ್ರಾಗ ಅನ್ನಾತ್ತಿದ್ವು ಮಳೆ ಒಂದು ಆಗತೈತಿ ಹಿಂಗಾಗಿ ಭಾಳದ್ ತೊಂದರೆ ಆಯ್ತಲ್ಲ ರೀ ನಮಗೂ ಇದು ಹ್ಞೂ ಸೊಲ್ಪ ಮುಂಚೆನೆ ಹೇಳಿದ್ರೆ ಚಲೋ ಆಕೇತ್ರಿ ನೀವು ಹಾಂ ಮತ್ತು ರೋಡುನ ಚಲೋ ಮಾಡ್ಬೇಕು ಅಂತಿರಿ ನೀವು ರೋಡುನು ಚಲೋ ಆಗ್ಬೇಕು ರೀ ಮತ್ತು ಅಲ್ಲಿ ಇಲ್ಲಿ ಏನಾರ ಅದುಕುನ ನೀವು ಏನು ಇದು ಈ ಕಂಪ್ಲೇಂಟ್ ಮಾಡೋರ ಹಿಂಗ್ ಮಾಡಿ ಇದಾಗ್ತೈತಿ ನೋಡಿರಿ ಲಾ ಆಯ್ತು ತಗೋರಿ ನೋಡುಣ ರೀ ಹಾಂ ಈಗ ಹೋಗ್ ನಾ ಮಂದಿನ ಕರ್ಕೊಂಡ್ ಬರ್ತುನ್ ತಗೋರಿ ಈಗ ಮಂದಿನ ಕರ್ಕೊಂಡ್ ಬರ್ತುನು ಹಾಂ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಏನಾರು ಮಾಡ್ತೀನಿ ರೀ ಮಾಡ್ತೀನಿ ತಗೋ ಇವತ್ತು ಎಷ್ಟೊತ್ತು ಆದರು ಮಾಡಿ ಮುಗಿಸ್ತೀನಿ ತಗೋರಿ ಹಾಂ ಹಾಂ ನಾಳೆ ಬೆಳಗ್ಗೆ ಬಂದಾಗ ನೀವು ಫೋಟೊ ತಕ್ಕುನ ಹೋಗು ರೀ ಎಲ್ಲ ಮುಗಿದು ಇರ್ತೈತಿ ನಮ್ದು ಎಲ್ಲಾರ್ದ ಫೋಟೊ ತೆಕ್ಕುನು ನಾಳೆ ಬೆಳಗ್ಗೆ ಬರ್ರಿ ಹಾಂ ಈಗ ಸದ್ಯೆ ಪೋನ್ ಮಾಡಿ ಲೇಬರ್ಗಳು ಕರ್ಕೊಂಡು ಬಿಡ್ರಿ ಸದ್ಯೆ ಪೋನ್ ಮಾಡಿ ಲೇಬರ್ಗಳ ಕರ್ಕೊತನು ಕರ್ಕೊಂಡ ಇದು ಕೆಲಸ ಮಾಡ್ತೇನಿ ತಗೋರಿ ಹಾಂ ಅವ್ರು ಎಲ್ಲ ಅದಾರ ಹುಡ್ಕ್ಯಾಡಬೇಕು ರೀ ನಾನು ಅವ ಅದು ಅದು ರೀ ಈಗ ಮತ್ತೆ ಈ ಮಳ್ಯಾಗುನು ಏ ಲೇಬರ್ಗಳು ಸಿಗುದಿಲ್ಲ ಅದಾ ಏನು ಹಾಂ ಮುಗಿದು ಹಾಂ ನೀವು ನಿನ್ನೆ ರಾತ್ರಿಯಾರ್ ಹೇಳಿದ್ರೆ ಚಲೋ ಆಗ್ತಿತ್ತು ರೀ ನೀವು ನಿನ್ನೆ ರಾತ್ರಿ ಏಕ್ದಮ್ ಸಡಲ್ನಾಗಿ ಹೇಳಿದ್ರೆ ಹೆಂಗೆ ರೀ ನಾ ನಿನ್ನೆ ರಾತ್ರಿ ಅವ್ರಿಗೆ ಹೇಳ್ಬೇಕು ಅಲ್ರಿ ನಿನ್ನೆ ರಾತ್ರಿ ಅವ್ರಿಗೆ ಹೇಳಿದ್ರೆ ಈಗ ಮಾಡ್ಕೊಮ್ ಮಾಡ್ಕೊಂಡು ಹೊಂಟೆ

ಹ್ಞೂ ಅದೆ ಈಗ ನಾ ಹತ್ತು ಹನ್ನೆರಡು ಜನಾನು ಈಗ ಹುಡ್ಕ್ಯಾಡ ಬೇಕಲ್ಲ ರೀ ಹೋಗಿ ಕರ್ಕೊಮ್ ಬರ್ಬೇಕು ಅವ್ರು ಮಾ ಇದೆ ಮಾಡಬೇಕು ಈ ಟೈಮ್ನ್ಯಾಗ ಎಲ್ಲಿ ಸಿಗ್ತಾರೆ ಹೋಗಿಬಿಟ್ಟು ಕರ್ಕೊಮ್ ಬರ್ಬೇಕು ರೀ ಹೋಗಿ ಹ್ಞೂ ಆಯಿತು ರೀ ಹಾಂ ಆಯ್ತು ತಗೋರಿ ಮಾಡ್ತೀವಿ